ಹಾಂ ಅದೀವಿ ರೀ ನೀವು ಯಾರು ನಾವು ಒಂದು ಗಂಟೆಗ ಇರ್ತೀವಿ ರೀ ನೀವು ಬನ್ರಿ ಏನಾಗಿದೆ ನಿಮಗೆ ಹೌದೆನ್ ರೀ ಭಾಳ ಬರಾತದೇನು ರೀ ಹ್ಞೂ ಆಯ್ತು ರೀ ಬನ್ರಿ ತಪಾಸು ಮಾಡ್ತಿವಿ ನಾವು ತಪಾಸು ಮಾಡಿ ನೋಡಿ ನೋಡ್ತಿವಿ ರೀ ಒಂದು ಗಂಟೆಗೆ ಬನ್ರಿ ನೀವು ಒಂದು ಒಂದು ಗಂಟೆಗೆ ಬನ್ರಿ ನಿಮಗೆಲ್ಲ ತಪಾಸು ಮಾಡಿ ನೋಡಿ ಚೆಕ್ ಮಾಡ್ತಿವಿ ಚೆಕ್ ಮಾಡಿ ಹೇಳ್ತೀವಿ ರೀ ನಾವು ಮತ್ತು ಮೆಡಿಶನ್ ಇಂಜೆಕ್ಷ್ ಇಂಜೆಕ್ಷನ್ ಎಲ್ಲ ಕೊಡಿಸ್ತೀವಿ ನೋಡಿ ಹೇಳ್ತಿವಿ ಬನ್ರಿ ಆಯ್ತು ರೀ ಬನ್ರಿ ನೀವು ಬನ್ರಿ ಆರಾಮ್ಸೆ ಬನ್ರಿ ತೋರಿಸ್ಕೊಂಡು ಹೋಗುವಂತ್ರಿ ಮತ್ತು ಜ್ವರ ಬರಾತಾವೇನ್ ರೀ ಹ್ಞೂ ಆಯಿತು ಬನ್ರಿ ಬನ್ರಿ ನಾವು ಇರ್ತೀವಿ ರೀ ದವಾಖಾನ್ಯಾಗ ಇರ್ತೀವಿ ನಿಮಗೆಲ್ಲ ಚೆಕ್ಅಪ್ ಮಾಡಿಸ್ತೀವಿ ಮತ್ತು ಹಂಗೇನಾರು ಇದ್ರೆ ಬ್ಲಡ್ ಚೆಶ್ ಚೆಕ್ ಮಾಡಸ್ತೀವಿ ರೀ ಮತ್ತು ಏನು ಏನು ಇದಿದೆ ಹೇಳ್ತಿವಿ ನಿಮ್ಗೆ ಬನ್ರಿ ಹಾಂ ಎಷ್ಟೊತಿಗೆ ಬರ್ತೀರಿ ನೀವು ಮನೆ ಎಷ್ಟೊತ್ತಿಗೆ ಬಿಡ್ತಿರಿ ಹಾಂ ಬನ್ರಿ ಬನ್ರಿ ಬನ್ರಿ ಇಲ್ಲಿ ಎಲ್ಲ ಮಂದಿ ಭಾಳ ಜನ ಕೂತಿದ್ದಾರೆ ಆಳ ಐತಿ ಹಾಂ ಬನ್ರಿ ನೀವು ಬಂದ ಮೇಲೆ ನಾವು ನೋಡಿ ಹೇಳ್ತೀವಿ ರೀ ಹಾಂ ನಾ ಹೇಳ್ತಿನಿ ಈಗ ಹೇಳಿದ್ ಮೇಲೆ ನೀವು ಬನ್ರಿ ಹ್ಞೂ ಆಯ್ತು ತೋರಿ ಬನ್ರಿ ಚೆಕ್ ಮಾಡ್ತಿ ಚೆಕ್ ಮಾಡಿ ನೋಡಿ ಗುಳ್ಗೆ ಕೊಡ್ತೀವಿ ಇಂಜೆಕ್ಷನ್ ಕೊಡ್ತೀವಿ ಆಯಿತು ರೀ ಹ್ಞೂ ಬನ್ರಿ ನೀವು ಬಂದ ಮೇಲೆ ನಾವು ಹೇಳ್ತೀವ್ ನೋಡಿ ಹೇಳಿ ಚೆಕ್ ಮಾಡಿ ನೋಡಿ ಹೇಳ್ತೀವ್ ಮೆಡಿಸಿನ್ ಗಿಡಿಸಿನ್ ಕೊಡ್ತೀವಿ ಇಂಜೆಕ್ಷನ್ ಕೊಡ್ತೀವಿ ಹ್ಞೂ ಆರಾಮ ಆಕ್ತೈತೆ ಬನ್ರಿ

ಹ್ಞೂ ಬನ್ರಿ ಬನ್ರಿ ಹ್ಞೂ ಬನ್ರಿ ಬರಾಕತೇರೇನು ರೀ